ಕನ್ನಡ ಅಂದರೆ ನಮಗೆ ತುಂಬ ಇಷ್ಟ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲೇ ಬೆಳೆದು ಕನ್ನಡವನ್ನೇ ನಾವು ಮರೆಯೋದು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಕನ್ನಡವನ್ನು ತುಂಬ ಚೆನ್ನಾಗಿ ನಾನು ಕಲಿತಿದ್ದೇನೆ ಆ ಕನ್ನಡವನ್ನು ಕಲಿತು ನಾನು ಒಂದು ನಾಲ್ಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಒಂದು ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ಕನ್ನಡದಲ್ಲೇ ಮುಂದುವರಿಬೇಕಂತ ಎಂಬ ಒಂದು ಆಸೆ ನನ್ನದು ಏಕೆಂತಂದ್ರೆ ಕನ್ನಡದಲ್ಲೇ ನಾವು ಯಾವ ರೀತಿ ಮುಂದುವರೆದ್ರೆ ಆ ರೀತಿ ನಮಗೆ ಬೆಲೆ ಸಿಗುತ್ತೆ ಏಕೆಂತಂದ್ರೆ ಎಲ್ಲರೂ ಫಾರಿನರ್ಸ ಇಂಗ್ಲೀಷು ಎಲ್ಲ ಇದು ಮಾಡ್ತಾರೆ ಇಲ್ಲಿ ಎಲ್ಲ ಇಂಗ್ಲೀಷ್ ಕಲಿಯೋದು ತುಂಬ ಕಷ್ಟ ನಮಗೆ ತುಂಬ ಕಷ್ಟ ಆಗಿತ್ತು ಇಂಗ್ಲೀಷ್ ಕಲಿಯೋದಕ್ಕೆ ಕನ್ನಡದ ಕನ್ನಡವನ್ನು ತುಂಬ ಚೆನ್ನಾಗಿ ಕಲಿತು ಕನ್ನಡದಲ್ಲೇ ನಾನು ತುಂಬ ವ್ಯಾಸಂಗವನ್ನು ಮಾಡಿ ದ್ವಿತೀಯ ಪಿ ಯು ಸಿಯವರೆಗೂ ಪಾಸ್ ಮಾಡಿದ್ದೇನೆ ಕನ್ನಡವನ್ನು ತುಂಬ ಹೀಸಿಯಾಗಿ ತುಂಬ ನೀರು ಕುಡಿದ ಸರಾಗವಾಗಿ ಮಾತನಾಡೋದಕ್ಕೆ ಮತ್ತು ಬರೆಯೋದಕ್ಕೂ ಅಷ್ಟೇ ನನಗೆ ತುಂಬ ಇಷ್ಟ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಬರೆಯೋದಿಕ್ಕೆ ಓದೋದಕ್ಕೆ ನಮಗೆ ತುಂಬ ಕಷ್ಟ ಆದ್ದರಿಂದ ಕನ್ನಡವನ್ನೇ ನಾವು ಆಯ್ಕೆ ಮಾಡಿಕೊಂಡು ಕನ್ನಡವನ್ನೇ ನಾವು ನನ್ನ ಮಕ್ಕಳಿಗೂ ಸಹ ಕನ್ನಡ ವಿದ್ಯಾಭ್ಯಾಸವನ್ನೇ ಕೊಟ್ಟಿದ್ದೇನೆ ಮತ್ತೆ ಒಂದು ಬಿ ಇ ಮುಗಿಯುವ ಬಿ ಇ ಪದವಿ ಬಂದಾಗ ಮಾತ್ರ ನಾನು ಹಿಂಗ್ಲೀಷ್ ಕಲಿಯಲು ನನ್ನ ಮಕ್ಕಳಿಗೆ ಹಾಕಿದ್ದೇನೆ ಅದುವರೆಗೂ ಕನ್ನಡದಲ್ಲೇ ಅಭ್ಯಾಸವನ್ನು ಮುಂದುವರೆಸಿದ್ದೇನೆ ನನ್ನ ಮೂರು ಜನ ಮಕ್ಕಳಿಗೂ ಕನ್ನಡದಲ್ಲೇ ಅಭ್ಯಾಸ ಮಾಡಿಸಿದ್ದೇನೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹುಟ್ಟಿ ಕನ್ನಡದ ಕನ್ನಡವನ್ನೇ ನಾವು ಮಾತನಾಡುತ್ತಿದ್ದೇವೆ ಕನ್ನಡದಲ್ಲೇ ಬರೆಯುತ್ತೇನೆ ನನ್ನ ಅಕ್ಕಪಕ್ಕ ಇರುವ ರಜಪೂತ್ರೆಲ್ಲ ಇದ್ದಾರೆ ಅವರನ್ನೆಲ್ಲ ಕನ್ನಡದಲ್ಲೇ ನಾನು ಮಾತಾಡಿಸುತ್ತೇನೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಾನು ಮಾತನಾಡುವುದಿಲ್ಲ ಕನ್ನಡವನ್ನೇ ನಾನು ಒಂದು ಗುರಿಯಾಗಿ ಇಟ್ಟುಕೊಂಡು ಹಾ ಒಂದು ಕನ್ನಡವನ್ನೇ ನಾನು ಹೆಚ್ಚು ಹೆಚ್ಚು ಮಾತನಾಡೋದಕ್ಕೆ ಮತ್ತೆ ನನ್ನ ಮ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆಲ್ಲ ಕನ್ನಡದಲ್ಲೇ ಅಭ್ಯಾಸ ಮಾಡೋದಕ್ಕೆ ಕನ್ನಡದಲ್ಲೇ ಕಲಿಸ್ತಾಯಿದ್ದೀನಿ ಆ ಒಂದು ವಿಷಯವನ್ನು ಎಲ್ಲ ಮಕ್ಕಳಿಗೂ ಇದು ಮಾಡ್ತಿ ಮಾಡಿಸಿ ಆ ಒಂದು ಕನ್ನಡ ಕನ್ನಡ ಅಂದರೆ ಏನು ಕನ್ನಡದಲ್ಲಿ ಏಕೆ ಬರಿಬೇಕು ಕನ್ನಡವನ್ನು ಏಕೆ ಕಲಿಬೇಕು ಕನ್ನಡವೇ ನಮ್ಮ ಜೀವ ಎಂಬುದನ್ನು ಎಲ್ಲ ಮಕ್ಕಳಿಗೂ ನಾನು ತಿಳಿಸಿಕೊಡುತ್ತೇನೆ ಆ ಕನ್ನಡ ಬಿಟ್ಟರೆ ಮತ್ತೆ ಮೆ ಬೇರೆ ನಮಗೆ ಭಾಷೆ ಅಷ್ಟೊಂದು ಹೆಚ್ಚಾಗಿ ಯಾವುದು ಬರೋದಿಲ್ಲ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಇಂಗ್ಲೀಷ್ ಕಲಿಯೋದಕ್ಕೂ ಆಗೋದಿಲ್ಲ ಆದ್ದರಿಂದ ಎಲ್ಲನೂ ನಾನು ನನ್ನ ಮಕ್ಕಳಿಗೆ ನನ್ನ ಅಂಗನವಾಡಿ ಪುಟಾಣಿ ಮಕ್ಕಳಿಗೂ ಸಮೇತ ಕನ್ನಡವನ್ನೇ ಕಲಿಸಿ ಕನ್ನಡದಲ್ಲೇ ಹೆಚ್ಚು ಅಂಕಗಳು ಬರೋ ರೀತಿಯಲ್ಲಿ ನಾನು ಒಂದು ಇದನ್ನು ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋವಾಗ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೊಂದು ಅಂಕಗಳನ್ನು ಪ ಸಹ ಪಡೆದಿದ್ದೇನೆ ಕನ್ನಡ ಅಂದರೆ ನನಗೆ ಅಷ್ಟೊಂದು ಇಷ್ಟ ಕನ್ನಡ ಅಂದರೆ ಅಷ್ಟೊಂದು ಅಚ್ಚುಮೆಚ್ಚು ಕನ್ನಡ ಬಿಟ್ಟು ಇಂಗ್ಲೀಷ್ನಲ್ಲಿ ನನಗೆ ಅಷ್ಟೊಂದು ಕಷ್ಟ ಆಗಿತ್ತು ಇಂಗ್ಲೀಷಲ್ಲಿ ಸ ಸುಮಾರು ಒಂದು ನೂರು ಅಂಕಗಳಿಗೆ ಒಂದು ಎಪ್ಪತ್ತು ಒಂಬತ್ತು ಅಂಕಗಳನ್ನ ಪಡೆದೆ ತುಂಬ ಕಷ್ಟ ಆಗಿತ್ತು ಆದ್ದರಿಂದ ಇಂಗ್ಲೀಷನ್ನು ಬಿಟ್ಟು ಕನ್ನಡದಲ್ಲೇ ಜಾಸ್ತಿ ಅಂಕಗಳನ್ನ ಗಳಿಸಿ ಕನ್ನಡವೇ ನನಗೆ ಸ್ವಾರಸ್ಯ ಕನ್ನಡನೇ ನನಗೆ ತುಂಬ ಅದ್ಭುತ ಅಂತ ಇದ್ಮಾಡಿ ಎಲ್ಲ ಮಕ್ಕಳನ್ನೂ ಕನ್ನಡದಲ್ಲೇ ಮಾತನಾಡೋದಾಗಲಿ ಓಡಿಸೋದು ಆಡಿಸೋದು ನಗಿಸೋದು ಕುಣಿಸೋದು ಆಟ ಆಡಿಸೋದು ಡ್ಯಾನ್ಸ್ ಮಾಡಿಸೋದು ಮ್ಯೂಸಿಕ್ ಹೇಳ್ಕೊಡೋದು ಮತ್ತೆ ಸಂಗೀತ ಕ್ಲಾಸು ಹೇಳ್ಕೊಡೋದು ಎಲ್ಲ ಕನ್ನಡದಲ್ಲೇ ಮಾಡ್ತೀನಿ ಅದರಿಂದ ನನಗೆ ತುಂಬ ಕನ್ನಡ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಎಲ್ಲರೂ ಕನ್ನಡವನ್ನೇ ಕಲಿಬೇಕು ಕಲೀಲಿ ಈ ಕರ್ನಾಟಕದಲ್ಲಿ ಹುಟ್ಟಿ ಈ ಒಂದು ಭಾರತ ದೇಶದಲ್ಲಿ ಕನ್ನಡ ಅನ್ನೋ ಒಂದು ಭಾರತಾಂಬೆಯ ಒಂದು ಹೆಸರನ್ನು ಎತ್ತಿ ಹಿಡಿಯೋಣ ಕನ್ನಡವನ್ನೇ ಕಲಿಯೋಣ ಎಲ್ಲರೂ ಕನ್ನಡದಲ್ಲೇ ಇದ್ದು ನನ್ನ ಮಗ ಒಂದು ಕನ್ನಡದಲ್ಲೇ ಕಲಿತು ಕನ್ನಡವನ್ನೇ ಹೆಚ್ಚು ಅಭ್ಯಾಸ ಮಾಡಿದಕ್ಕೋಸ್ಕರ ನನ್ನ ಮಗನಿಗೆ ಒಂದು ಸರ್ಕಾರಿ ನೌಕರಿ ಕೆಲಸ ಸಿಕ್ಕಿದೆ ಏಕೆಂತಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದಕ್ಕೋಸ್ಕರ ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸವೇ ಸಿಕ್ಕಿದೆ ಪ್ರೈವೇಟ್ ಸ್ಕೂಲುಗಳಲ್ಲೆಲ್ಲ ಓದಿದ್ರೆ ಅಂಕಗಳೆಲ್ಲ ಕಡಿಮೆ ಮಾಡ್ತಾರೆ ಕಡಿತ ಮಾಡ್ತಾರೆ ಎಲ್ಲ ಹಿಂಗ್ಲೀಷ್ ಓದಿ ಓದಿ ಓದಿ ಎಲ್ಲ ಇದ್ಮಾಡ್ತಾರೆ ಆದ್ದರಿಂದ ಒಂದು ಪ್ರೈವೇಟ್ ಸ್ಕೂಲನ್ನು ಇದರಿಂದ ನಾವು ಕಳಿಸಿಲ್ಲ ಕನ್ನಡಕ್ಕೇ ಕಳಿಸಿ ಕನ್ನಡದಲ್ಲೇ ನನ್ನ ಮಗ ಓದಿ ನನ್ನ ಮೊಮ್ಮಕ್ಕಳು ಸಮೇತ ಒಂದು ಇಂಗ್ಲೀಷಲ್ಲಿ ಓದ್ತಾರೆ ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡಸ್ತಾರೆ ನಮಗೆ ಇಂಗ್ಲೀಷ್ ಬರೋದಿಲ್ಲ ಇವಾಗ ಎಲ್ಲ ಇಂಗ್ಲೀಷ್ ಇಂಗ್ಲೀಷ್ ಅಂತ ಬಂದ್ಬಿಟ್ಟಿದೆ ಆ ಇಂಗ್ಲೀಷೆಲ್ಲ ಬರೋದಿಲ್ಲ ಅವ್ರು ಏನೇ ಇಂಗ್ಲೀಷಲ್ಲಿ ಮಾತಾಡಿದ್ರೂ ನಾನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಕನ್ನಡವೇ ಮಾತಾಡ್ತೀನಿ ಕನ್ನಡ ಬಿಟ್ಟು ಬೇರೆ ಯಾಬ ಭಾಷೆಯೂ ನಾನು ಮಾತಾಡೋದಕ್ಕೆ ಹೋಗ್ತಾಯಿಲ್ಲ ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕದ ಜನತೆ ಪೂರ್ತಿ ಕನ್ನಡವನ್ನೇ ಸಂಪಾದನೆ ಮಾಡಬೇಕು ಕನ್ನಡವನ್ನೇ ಮಲ್ಲಿಗೆ ಹೂ ಥರ ಆ ಒಂದು ಪದವನ್ನು ಬಳಸಿ ಅಚ್ಚ ಕನ್ನಡ ನಾಡು ಕನ್ನಡದ ಕನ್ನಡವನ್ನೇ ಮಾತಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಅದನ್ನು ಮುಂದುವರಿಸ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಈ ಒಂದು ಮಾತನ್ನು ನಾನು ಮುಗಿಸ್ತಾಯಿದ್ದೀನಿ ಜೈ ಹಿಂದ್